ಹಲೋ ಯಾರು ನಮಸ್ಕಾರ ಹೇಳಿ ರಿ ಹಾಂ ಬನ್ನಿ ಸರ್ ಹಲ್ಲೋ ಬ ಬನ್ನಿ ಸರ್ ಎಷ್ಟು ಜನ ಬಂದಿರಿ ಸರ್ ಬರ್ರಿ ಬರ್ರಿ ಸರ್ ಎಷ್ಟು ದಿನ ಇರ್ತಿರಾ ನೀವು ಇಪ್ಪತ್ತು ದಿನ ಇರ್ತಿರಾ ಓಕೆ ಮತ್ತೆ ಎಲ್ಲಾ ಐತೆ ಮೇಡಮ್ ಊಟದ್ದು ಸರ್ ಎಲ್ಲ ಊಟದ್ದು ಟಿಫನ್ ಎಲ್ಲ ಐತೆ ಸರ್ ನೀವು ಬನ್ನಿ ನಿಮಗೆಲ್ಲ ಅನುಕೂಲ ಮಾಡಿ ಕೊಡ್ತೀನಿ ಎಲ್ಲ ಒಳ್ಳೆ ಐಟಮ್ಸ್ ತಾಜಾ ಮಾಡ್ಕೊಡ್ತಿವಿ ಸರ್ ನೀವು ಊಟದ್ದು ನಾಷ್ಟದ್ದು ಎಲ್ಲ ಅನುಕೂಲ ಮಾಡ್ಕೊಡ್ತಿವಿ ನಿಮಗೆಲ್ಲ ವ್ಯವಸ್ಥೆ ಮಾಡ್ಕೊಡ್ತಿವಿ ಬನ್ನಿ ಸರ್ ಹಾಂ ಎಲ್ಲಾ ಅನ್ಕೂಲ ಮಾಡಿ ವಾಹನ ಫೆಸಿಲಿಟಿ ಮಾಡ್ಕೊಡ್ತಿವಿ ಸರ್ ನಿಮ್ಮ ಗೈಡೆನ್ಸ್ ಗೈಡೆನ್ಸ್ ಮಾಡಿ ಅವರು ಕೂಡ ಅನ್ಕೂಲ ಮಾಡ್ಕೊಡ್ತಾರೆ ಬನ್ನಿ ಸರ್ ನೀವು ನಮ್ಮ ಏ ಇಲ್ಲ ಸರ್ ನಿಮಗೆಲ್ಲ ಸೇಫ್ ಆಗಿ ಮಾಡಿ ಕಳಿಸ್ತಿನಿ ಸುರಕ್ಷಿತವಾಗಿ ನಾವು ನಿಮಗೆಲ್ಲ ಗೈಡ್ನೆಸ್ ಮಾಡಿ ಮಾಡೊಷ್ಟು ಮಾಡಿ ನಿಮಗೆಲ್ಲ ವೀಕ್ಷಣೆ ತೋರಸಿಕೊಡ್ತಿನಿ ಇಲ್ಲ ಸರ್ ಬನ್ನಿ ಸರ್ ನಿಮಗೆಲ್ಲ ಅನುಕೂಲ ಮಾಡಿ ಕಳಿಸ್ತೀನಿ ಒಳ್ಳೇ ರೀತಿಯಲ್ಲಿ ಹಿಂಗೆಲ್ಲ ಒಟ್ಟು ವೀಕ್ಷಣೆ ಮಾಡ್ತ ಹಿಂಗೆ ಎಲ್ಲ ಮಾರ್ಗದರ್ಶನ ಮಾಡಿಕೊಡ್ತಿನಿ ಬನ್ನಿ ಸರ್ ನೀವು ನಮ್ಮ ವಿಜಯ ವರ್ತುಲ ಕಲ್ಲಿನ ತೇರಿದೆ ಹಂಪಿ ತೇರಿದೆ ಗೋಪುರ ಇದೆ ಎಲ್ಲ ಇದೆ ಸರ್ ಬನ್ನಿ ಸರ್ ಬನ್ನಿ ಸರ್ ಎಲ್ಲಾ ಪಾರ್ಕುಗಳಿವೆ ಗುಹೆಗಳಿವೆ ಕಲ್ಲಿನ ತೀರ್ಥೋದ್ಭವ ಕಲ್ಯಾಣಿ ಇದೆ ಎಲ್ಲ ಹಂಪಿಯಲ್ಲಿ ಐನೂರು ಇತಿಹಾಸಗಾರರ ಇತಿಹಾಸ ಆಗಿ ಫೇಮಸ್ ವರ್ಲ್ಡ್ ಫೇಮಸ್ ಸರ್ ನೀವು ಬನ್ನಿ ಸರ್ ನಿಮಗೆಲ್ಲ ಮಾಹಿತಿ ಮಾರ್ಗದರ್ಶನ ಮಾಡ್ಸಿಕೊಡ್ತಿನಿ ಹಾಂ ಮೈಸೂರು ಚಾಮುಂಡೇಶ್ವರಿ ದೇವಿ ಅಂಬಾನಿ ಆನೆ ಅಂಬಾರಿ ಮಾಡ್ಸದು ನಿಮಗೆಲ್ಲ ಅನ್ಕೂಲ ಮಾಡಿಕೊಡ್ತಿನಿ ನೋಡ್ತಕ್ಕಂಥ ಒಂದು ಐತಿಹಾಸಿಕ ಪ್ರೇಕ್ಷಣೀಯ ಸ್ಥಳ ಸರ್ ನೀವು ಬನ್ನಿ ನಿಮಗೆಲ್ಲ ಅನುಕೂಲ ಮಾಡ್ಕೊಡಿಸಿ ಅಗದಿ ಒಳ್ಳೇ ರೀತಿಯಿಂದ ನಿಮಗೆ ನಾವೂ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತಿನಿ ಸರ್ ಬನ್ನಿ ಸರ್ ನೋಡಲಿಕ್ಕೆ ಬರ್ರಿ ಸರ್ ಬನ್ನಿ ಸರ್ ಬನ್ನಿ ಬನ್ನಿ ಸರ್ ನಿಮಗೆಲ್ಲ ಅಥಿತಿ ಗೃಹ ಬಗ್ಗೆ ನಿಮಗೆಲ್ಲ ಲಾಡ್ಜಿಂಗ್ ನಾವೆಲ್ಲ ರೂಮ್ ಎಲ್ಲ ಫೆಸಿಲಿಟಿ ಮಾಡ್ಕೊಡ್ತಿವಿ ನಾಷ್ಟಾದ್ದು ಊಟದ್ದು ಎಲ್ಲ ಮಾಡಿಕೊಡ್ತಿವಿ ಪ್ರೇಕ್ಷಣೀಯ ಸ್ಥಳ ನೋಡಿ ಆನಂದಪಟ್ಟು ನಮ್ಮ ರಾಜ್ಯದವ್ರು ಇಲ್ಲಿ ಎಲ್ಲ ನಾವು ಜನ್ಟ್ರು ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ ಸರ್ ಬನ್ನಿ ಸರ್ ನೀವು ಆಯಿತು ಬನ್ನಿ ಸರ್ ನೀವು ನೀರಿನ ವ್ಯವಸ್ಥೆ ಇದೆ ಈಜು ಕೊಳದ ನೀರಿನ ವ್ಯವಸ್ಥೆ ಇದೆ ಎಲ್ಲ ಒಳ್ಳೆದೆ ಬನ್ನಿ ಸರ್ ನೀವು ಎಲ್ಲ ಹೈ ಸ್ವೀಟ್ ಸರ್ವಿಸ್ ಕ್ವಾಲಿಟಿ ಫುಡ್ ಸರ್ ನೀವು ಬನ್ನಿ ಸರ್ ಮಾಡಿ ಕೊಡ್ತಿವಿ ಸರ್ ಧನ್ಯವಾದಗಳು ಬನ್ನಿ ಸರ್ ಬನ್ನಿ ತ್ಯಾಂಕ್ ಯು